ನಾನು ಹಲವು ನಾನು ಹಲವು ದಿನಗಳ ಹಿಂದೆ ಒಂದು ಕಾರ್ಯಕ್ರಮಕ ಹೋಗಿದ್ದೆ ಆ ಕಾರ್ಯಕ್ರಮ ಮುಂಜಾನಿಡ್ದು ಸಂಜೆ ತನಕ ನಾನು ಕಾರ್ಯಕ್ರಮದಲ್ಲಿ ಇದ್ದಿದ್ದೆ ಹಾಗೂ ನಾವು ವಾಪಸ್ ಕಾಯಕ್ರಮಕ್ಕೆ ಒಂಬತ್ತಕ್ಕೆ ಬಂದಿದ್ದೆ ಆ ಕಾರ್ಯಕ್ರಮ ಆದಮೇಲೆ ನಾನು ನಮ್ಮ ಅಮ್ಮ ಪಪ್ಪ ನಮ್ಮ ತಮ್ಮ ಲೇಟಾಗಿ ಮನೆಗೆ ತಲುಪಿದ್ದೇವೆ ಒಂಬತ್ತಕ್ಕೆ ತಲುಪಿದ ಅದ್ ಕಾರಣದಿಂದ ನಾವು ಜೊಮ್ಯಾಟೊನಿಂದ ನಾವು ಫುಡ್ ಆಡ್ರ್ ಮಾಡಬೇಕಂತ ನಾವು ತೀರ್ಮಾನಿಸಿದೇವೆ ಎಲ್ಲರೂ ತೀರ್ಮಾನಿಸಿ ಮ್ಯಾಲ ನಾವು ಆಡ್ರ್ ಮಾಡ್ದೇವೆ ಆಡ್ರ್ ಮಾಡಿ ಒಂದು ಅವ್ರು ಅಂದರು ಒಂದು ಮೂವತ್ತು ನಿಮಿಷ್ನಾಗ ನಾವು ಕಳಿಸ್ತೇವೆ ಅಂತ ಅಂದರು ಮೂವತ್ತು ನಿಮಿಷ ಕಾದು ವೆಯ್ಟ್ ಮಾಡ್ದೇವೆ ಟಾ ಆಡ್ರ್ ಆರ್ಡರಿಂಗ್ ಪ್ಯಾಕೇಜಿಂಗ್ ಅಂತ ಬಂತು ಪ್ಯಾಕೇಜಿಂಗ್ ಬಂತು ಒಂದು ಅರ್ಧ ಗಂಟೆ ಆಯಿತು ಒಂದು ಅರ್ಧ ಗಂಟೆ ಆಯಿತು ಅರ್ಧ ಗಂಟೆ ಆದರೂ ಕೂಡ ಅವ ಬರಲಿಲ್ಲ ಬರಲಿಲ್ಲ ಆದ ಕಾರಣ ನಾವು ಇನ್ನು ಅದು ಕ್ಯಾನ್ಸಲ್ ಆಯಿತು ನಾವು ರೀಆರ್ಡ್ರ್ ಮಾಡ್ದೇವೆ ರೀಆರ್ಡ್ರ್ ಮಾಡಿದ ಮ್ಯಾಲ ನಾವು ಆಯ್ತು ಇನ್ನು ಒಂದು ತಟ್ಟಿ ರೀಆಡ್ರ್ ಮಾಡ್ಮ್ಯಾಗ ಒಂದು ಗಂಟೆ ಅಂತೂ ಒಂದು ಗಂಟೆ ಆದ್ಮ್ಯಾಲ ಏನು ಒಂದು ಗಂಟೆ ಆದ್ಮ್ಯಾಲ ಆರ್ಡರಿಂಗ್ ಪ್ಯಾಕೇಜಿಂಗ್ ಅಂತ ತೋರಿಸ್ತಾ ಇತ್ತು ಆಮೇಲೆ ಬಂತು ಮನೆಗೆ ಆರ್ಡರ್ ತಲುಪಿತು ತಲ್ಪ್ಸ ಮ್ಯಾಲ ಅವನನ ಕ್ಯಾಶ್ ಆನ್ ಡಿಲೆವರಿ ಮಾಡಿದ್ದೇವೆ ಕ್ಯಾಶ್ ಆನ್ ಡಿಲೆವರಿ ಮಾಡ್ದ ಮೇಲೆ ನಾವು ಅದನ್ನು ತಿನ್ಬೇಕು ಅಂತ್ಹೇಳಿ ಹಸಿವಿನಿಂದ ತೆಗಿ ತಿನ್ಬೇಕು ಅಂತ್ಹೇಳಿ ನನ್ನ ತಮ್ಮ ಏನು ಮಾಡಿದನಂದರೆ ಅದನ್ನು ಡಕ್ಕನ್ ತೆಗ್ದನು ಆ ಡಕ್ಕನ್ನಲ್ಲಿ ಕಂಡರ್ ಕಂಡನು ನಿಜವಾಗ್ಯೂ ಭಯವಾಗಿದೆ ಯಾಕೆಂದರೆ ಆ ಊಟದಲ್ಲಿ ಒಂದು ಹಲ್ಲಿ ಬಿದ್ದಿತ್ತು ಆ ಹಲ್ಲಿ ಬಿದ್ದಿದ ಊಟವನ್ನು ಅವರು ಕಳಿಸಿದ್ದರು ಅದಕ್ಕಾಗಿ ನಾನೇನು ಮಾಡಿದೆ ಅಂದರೆ ಜೊಮ್ಯಾಟೋ ಅವ್ರ ಜೊತೆ ಕಾಂಟ್ಯಾಕ್ಟ್ ಮಾಡಲು ಟ್ರೈ ಮಾಡಿದೆ ಆದರೂ ಯಾರೂ ಎತ್ತಲಿಲ್ಲ ಫೋನಲ್ಲೂ ಯಾರೂ ಕರೆ ಮಾಡಲಿಲ್ಲ ಅದನ್ನು ಕಂಡು ನಾನು ನಾ ಅದನ್ನು ಕಂಡು ನಾನು ಪೋಲಿಸ್ ದಾಕನೆಗೆ ಹೋಗಿದ್ದೆ ಪೋಲಿಸ್ ಕಂಪ್ಲೇಂಟನ್ನು ಕೊಡಬೇಕಂತ ಇದ್ದಿದ್ದೆ ಆ ಪೋಲಿಸ್ ಕಂಪ್ಲೇಟನ್ನು ಕೊಟ್ಟು ವಾಪಸ್ ಬಂದೆ ಆ ಪೋಲಿಸರು ಬಂದರು ದಾಖಲೆಯನ್ನೂ ನೋಡಿದರು ನೋಡಿ ಅದನ್ನೂ ಪರೀಕ್ಷಿಸಿ ಪರೀಕ್ಷಿಸಿದರು ಅಲ್ಲಿ ಅಡುಗೆ ಮಾಡಲು ಹೊಸ್ಪೆ ಹೋಟೆಲಿನಲ್ಲಿ ಅಡುಗೆ ಮಾಡೋ ಟೈಮಿಗೆ ಒಂದು ಹಲ್ಲಿ ಬಿದ್ದಿತ್ತು ಆ ಹಲ್ಲಿ ಬಿದ್ದಿದವ ಊಟದ ಊಟದಲ್ಲಿ ತಂದಿದ್ದರು ಅದನ್ನು ತೋರಿ ಅದನ್ನೂ ಪೋಲಿಸ್ ಕಂಪ್ಲೇಂಟಲ್ಲಿ ಹೋಗಿ ತೋರಿಸಿದ್ದೇವೆ ಅದರಿಂದ ನಾವು ಹೇಳಿದೇವೆ ಅವ್ರು ಸ್ವಾ ಕ್ಷಮೆಯನ್ನು ಕೇಳಿದರು ಕ್ಷಮೆ ಕೇಳಿಸಿ ನಾವು ರಿಫಂಡನ್ನೂ ಮಾ ರಿಫಂಡ್ ಮಾಡಿದೆವು ರೊಕ್ಕ ರೊಕ್ಕ ಕೂಡ ರಿಫಂಡ್ ಮಾಡಿದರು ಅದನ್ನು ಕಂಡ ಅದನ್ನು ಇದು ಇದೇ ಥರ ನಾನು ಹೇಳುತ್ತಿದ್ದೆ ಎಲ್ಲರಿಗೆ ಹೇಳುತ್ತೇನೆ ಅಂದರೆ ಏನು ಏನು ಹೇಳ್ತೇನೆ ಅಂದರೆ ಎಲ್ಲ ಫುಡ್ ಆರ್ಡ್ರ್ ಮಾಡೋ ಟೈಮಿಗೆ ಎಚ್ಚರದಿಂದ ಆರ್ಡರ್ ಮಾಡಿರಿ ಅದರಲ್ಲಿ ಹೀಗೆ ಏನಾದರೂ ಹೀಗೆ ಸಮಸ್ಯೆ ಆಗಬಹುದು ಅದರಿಂದ ನಾನು ಎಲ್ಲ ಎಲ್ಲ ಎಲ್ಲ ಆ್ಯಪ್ಗಳು ಎಲ್ಲ ಆ್ಯಪ್ದವ್ರು ಎಲ್ಲ ಆ್ಯಪ್ನಲ್ಲಿ ಇದು ಮಾಡ್ತಿದ್ದ ಆರ್ಡ್ರ್ ಎಲ್ಲರಿಗೆ ಏನು ಇದೇ ಏನು ಹೇಳ್ತಿನಂದರೆ ಮಾಡ್ತಿರುವಾಗ ನೀವು ಒಂದು ಸರ್ತಿ ಆರ್ಡ್ರ್ ಮಾಡೋ ಟೈಮಿಗೆ ವಿಚಾರ ಮಾಡಿ ಆರ್ಡ್ರ್ ಮಾಡಿ ಅಂತ್ಲೂ ಹೇಳುತ್ತೇನೆ ಧನ್ಯವಾದಗಳು ಅವ್ರು ಕ್ಷಮೆ ಕೇಳಿದರು ಕ್ಷಮೆ ಕೇಳಿ ನನ್ನ ವ ರೊಕ್ಕ ಎಲ್ಲ ರಿಫಂಡ್ ಆಗಿಬಿಟ್ಟವು ಆ ರೊಕ್ಕ ರಿಫಂಡ್ ಆದವು ನಾ ಕ್ಷಮೆ ಕೇಳ್ತೇನೆ